ನೈಜ ಘಟನೆಗಳನ್ನು ಆಧರಿಸಿದ ನೀವು ಮೆಚ್ಚಿದ ಪುಸ್ತಕ ಯಾವುದು ಇದೆಯೇ ಇದೆ ಎಂದಾದರೆ ಅದು ಯಾವುವು ಮತ್ತು ಅವುಗಳಲ್ಲಿ ಎಷ್ಟು ಆಸಕ್ತಿ ಮೂಡಿಸುವಂಥದ್ದು ಏನಿದೆ ಆಸಕ್ತಿ ಮೂಡಿಸಿರುವಂತಹ ನೈಜ ಘಟನೆಗಳನ್ನು ಓದಬೇಕಾದರೆ ಜಾಲತಾಣಗಳಲ್ಲಿ ಅನೇಕ ರೀತಿಯಾದಂತಹ ಪುಸ್ತಕಗಳು ದೊರೆಯುತ್ತವೆ ಆದರೆ ನಮಗೆ ಮೆಚ್ಚಿದ ಪುಸ್ತಕಗಳು ನಮಗೆ ಕನ್ನಡ ಪುಸ್ತಕ ಇತಿಹಾಸದ ಪುಸ್ತಕ ಭಾರತದ ಸಂವಿಧಾನ ಪುಸ್ತಕ ಭೂಗೋಳ ಶಾಸ್ತ್ರದ ಪುಸ್ತಕ ಭಾರತದ ಅರ್ಥ ಶಾಸ್ತ್ರದ ಪುಸ್ತಕಗಳು ಮೆಚ್ಚಿದ ಪುಸ್ತಕಗಳಾಗಿದೆ ಇದರಲ್ಲಿ ಅತಿ ಹೆಚ್ಚಾಗಿ ನಮಗೆ ಇಷ್ಟವಾಗುವಂತಹ ಪುಸ್ತಕ ಯಾವುದು ಅಂತ ಕೇಳಿದರೆ ಭೂಗೋಳ ಶಾಸ್ತ್ರದಲ್ಲಿ ಅತಿ ಹೆಚ್ಚಿನ ಒಂದು ಘಟನೆಗಳನ್ನು ನಾನು ಓದಿದ್ದೇನೆ ಇದರಂತಹ ಭಾರತದ ಜಲಪಾತಗಳು ಭಾರತದ ಬೆಟ್ಟಗಳು ಭಾರತದ ನದಿಗಳು ಭಾರತದ ಒಂದು ಅಣು ವಿದ್ಯುತ್ ಸ್ಥಾವರಗಳು ಇಂತಹ ಅನೇಕ ಘಟನೆಗಳು ಅಥವಾ ಅನೇಕ ಮಾಹಿತಿಗಳನ್ನು ಓದುವುದರಲ್ಲಿ ಆಸಕ್ತಿ ಮೂಡಿಸುತ್ತದೆ ಆದ್ದರಿಂದ ನಮಗೆ ಮೆಚ್ಚಿದ ಪುಸ್ತಕ ಭೂಗೋಳ ಶಾಸ್ತ್ರ ಆಗಿರುತ್ತದೆ ನಂತರ ನೈಜ ಘಟನೆಗಳನ್ನು ತಿಳಿಯ ತಿಳಿಸಿ ತಿಳಿಯಬೇಕಾದರೆ ಇತಿಹಾಸದಲ್ಲಿ ಗತಕಾಲದಲ್ಲಿ ನೆಡೆದಿರತಕ್ಕಂಥ ಘಟನೆಗಳು ನಾವು ತಿಳಿದುಬಯಸುತ್ತೇವೆ ನೈಜ ಕ ಈಗ ಪ್ರಸ್ತುತ ಈಗ ಏನು ನೆಡೀತಾ ಇದೆ ಅನ್ನೋ ಒಂದು ಇದಕ್ಕೆ ಜಾಲತಾಣಗಳಲ್ಲಿ ಅನೇಕ ಪುಸ್ತಕಗಳನ್ನ ಬಿಡುಗಡೆ ಮಾಡಲಾಗಿದೆ ಅಂತಹ ಪುಸ್ತಕಗಳು ದೊರೆತರೆ ಓದೋಕ್ಕೆ ಆಸಕ್ತಿ ಉಂಟಾಗುತ್ತದೆ